ಹಲೋ ಒಂದು ಫೋನ್ ಆಡ್ರ್ ಮಾಡಿದೆ ನಾನು ಇಪ್ಪತ್ತು ಸಾವಿರ ಅಂತ ತೊಗೊಂಡೆ ನನ್ನ ಫ್ರೆಂಡ್ ಹೇಳಿದ್ರು ಅದಕ್ಕೆ ತೊಗೊಂಡೆ ಆದರೆ ಅದು ಅವ್ರು ಹೇಳಿದಷ್ಟು ಇದಿಲ್ಲ ಇದರಲ್ಲೆನೋ ನಾನು ಮೊದ್ಲ ಫೋನ್ ಹಳೆ ಫೋನೇ ಚೆನ್ನಾಗಿತ್ತು ಕಡಿಮೆ ರೇಟಿಗ್ ತೊಗೊಂಡ್ರು ಇದು ಏನು ಅಷ್ಟು ಬ್ಯಾಟ್ರಿ ಇಲ್ಲ ಹೀಟಾಗ್ತಾಯಿದೆ ಬ್ಯಾಟ್ರಿ ಚಾರ್ಜಿಂಗ್ ಬೇಗ ಆಗ್ತಾ ಇಲ್ಲ ಹೀಟಾಗ್ತಾಯಿದೆ ಕ್ಯಾಮ್ರಾ ಎಲ್ಲ ಕ್ಲೀಯರೆನ್ಸಿಲ್ಲ ಬೇಗ ಬ್ಯಾಟ್ ಬ್ಯಾಟ್ರಿ ವೀಕಾಗ್ತಾಯಿದೆ ಅದು ಕ್ಲೀಯರೆನ್ಸು ಇಲ್ಲ ಅಷ್ಟು ಬೆಲೆ ಅದಕ್ಕು ಕೊಡೋದು ಇದು ಇಲ್ಲ ಅವಶ್ಯಕತೆ ಇರಲಿಲ್ಲ ಆದ್ರೂ ಫ್ರೆಂಡ್ ಹೇಳದ್ರು ಅಂತ ನಾನು ತೊಗೊಂಡೆ ಅಷ್ಟು ಬೆಲೆ ಕೊಡೋ ಇದು ಇಲ್ಲ ಅದಕ್ಕೆ ಕ್ಲೀಯರೆನ್ಸು ಫುಲ್ಲು ಇದಿದೆ ಕ್ಲ್ಯಾರಿಟಿ ಚೆನಾಗಿಲ್ಲ ಕ್ಯಾಮ್ರಾ ಕ್ಲ್ಯಾರಿಟಿ ಎಲ್ಲ ಕ್ಲೀನಾಗಿಲ್ಲ ಬ್ಯಾಟ್ರಿ ವೀಕು ಸೌಂಡು ಬರ್ತಾಯಿಲ್ಲ ಕ್ಲೀನಾಗಿ ಸೌಂಡು ಕೇಳಿಸ್ಕೊಂತಾಯಿಲ್ಲ ಲೊ ಸೌಂಡ್ ಬರ್ತಾಯಿದೆ ಫುಲ್ಲು ಇದು ಬ್ಯಾಟ್ರಿನೂ ಬೇಗ ಕ್ಲಾ ಖಾಲಿಯಾಗ್ತಾಯಿದೆ ಚಾರ್ಜಿಂಗ್ ಇಟ್ರು ಬೇಗ ಹೀಟಾಗಿ ಇದಾಗ್ತಾಯಿಲ್ಲ ಚಾರ್ಜಿಂಗದು ಕ್ಲೀಯರೆನ್ಸು ಜಾಸ್ತಿ ಚೆನ್ನಾಗಿಲ್ಲ ಅದು ವೇಸ್ಟ್ ಅಷ್ಟ್ರ ಅಮೌಂಟ್ ಕೊಟ್ಟಿದ್ದು ಅದಕ್ಕಿನ್ನ ಬೇರೆ ಫೋನ್ ತೊಗೊಂಡಿದ್ದರೆ ಚ ಇನ್ನು ಚೆನ್ನಾಗಿ ಆಗ್ತಾಯಿತ್ತು